ನಮ್ಸ್ಕಾರ ರೀ ಮೇಡಮ್ ನಾನು ರವಿ ಅಂತ ಹೇಳ್ರಿ ಇಲ್ಲೇ ಕೆ ಎಚ್ ಬಿ ಒಳಗೆ ಬಿ ಎಸ್ ಸಿ ಡಿಗ್ರಿ ಓದಾಕತಿನಿ ರೀ ಮ್ಯಾಮ್ ಹಿಂಗೆ ನಂಗೆ ಒಂದು ಬುಕ್ ಬೇಕಾಗಿತ್ತು ರೀ ಇಲ್ಲಿ ಲೈಬ್ರರಿ ಒಳಗಾ ಲೈಬ್ರರಿಯೊಳ್ಗ ಏನು ಫೆಸಿಲಿಟಿ ಏನು ಸಿಗ್ಬೋದಂತ ಏನ್ರ ಹೇಳ್ಬೋದು ಏನು ರೀ ಹಾಂ ರೀ ಮ್ಯಾಮ್ ಪೂರ ಇನ್ಫಾರ್ಮೆಶನ್ ಬೇಕಾಗಿತ್ತು ರೀ ಬುಕ್ ತಗೊಂಡು ನಾನು ಮನಿಗೆ ತಗೊಂಡು ಹೋಗಿ ಓದೋ ರೀತಿ ಏನರಾ ಫೆಸಿಲಿಟಿ ಏನ್ರ ಸಿಗ್ಬೋದಾ ಏನು ರೀ

ಅದಕ್ಕೆ ಏನು ಕಾರ್ಡ್ ಅದು ಏನು ಮಾಡಸ್ಬೇಕು ಏನು ರೀ ಅದಕ್ಕೆ ಫೀಝ್ ಎಷ್ಟು ಫೀಝ್ ಅದು ಏನ್ರ ಐತೇನು ಫ್ರೀ ಐತೆ ರೀ ಅದು

ಹಾಂ ರೀ

ರೀ ರೀ ಎಂಟ್ರಿ ಏನ್ರ ಮಾಡಸ್ಬೇಕು ಏನು ರೀ ಒಂದು ಸರ್ತಿ ಹದಿನೈದು ಬುಕ್ ಅಲ್ರಿ

ಮ್ಯಾಮ್ ಇನ್ನೊಂದು ರೀ ಈ ಇಬುಕ್ಸ್ ಅಂತೇಳಿ ಒಂದು ಇದನ್ನ ಏನು ಟ್ರೆಂಡಿಂಗ್ ಐತಲ್ರಿ ಇಬುಕ್ಸ್ ಅಂದ್ರ ಹೆಂಗ್ರಿ ಹೆಂಗ್ ತಗೊಬೋದ್ರಿ ಅದನ್ನ

ಸರಿ ಮ್ಯಾಮ್ ಸರಿ ಸರಿ ಮ್ಯಾಮ್ ಹಾಂ ರೀ

ಸರಿ ಮ್ಯಾಮ್ ತುಂಬ ಧನ್ಯವಾದ